ಮನರಂಜನೆ ಅಂತಂದ್ರೆ ಆಟ ಆಟ ಅಂದರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಅವ್ರು ಮನೆಯಲ್ಲಿ ಇದ್ದಾಗ ತುಂಬ ತರಲೆ ಅದು ಮಾಡ್ತಿರ್ತಾರೆ ಇವಾಗ ಅವರು ಇವಾಗ ಅಂಗನವಾಡಿ ಮುಗಿಸಿ ಇವಾಗ ಎಲ್ ಕೆ ಜಿಗೆ ಹೋಗ್ತಿದ್ದಾರೆ ಒಂದು ವರ್ಷ ಆಯಿತು ನನ್ನವು ಎರಡು ಮಕ್ಕಳೂ ಎಲ್ ಕೆ ಜಿಗೆ ಹೋಗ್ತವೆ ಮತ್ತು ಚಿಕ್ಕವಳು ಅಂಗನವಾಡಿಗೆ ಅಂತ ಹೋಗ್ತಾಳೆ ಮನರಂಜನೆ ಅಂತಂದರೆ ಅವ್ರು ಸ್ಕೂಲಿಗೆ ಬೆಳಿಗ್ಗೆ ಅವ್ರು ಒಂಬತ್ತೂವರೆಯಿಂದ ಮಧ್ಯಾಹ್ನ ಎರಡೂವರೆ ತನಕ ಸ್ಕೂಲಿಗೆ ಹೋಗ್ತಾರೆ ಸ್ಕೂಲಲ್ಲಿ ಅಲ್ಲಿಯೂ ಪಾಠ ಕೇಳ್ತಾರೆ ಮತ್ತು ಹಾಗೇ ಏನಾದರು ಆಟ ಇದ್ದರೆ ಒಂದು ಅರ್ಧ ತಾಸು ಆಟ ಅಲ್ಲಿಯೂ ಆಟ ಆಡಿ ಬಂದಿರ್ತಾರೆ ಆದರೂ ಅವ್ರು ಮನೆಯಲ್ಲಿದ್ದಾಗ ಮನೆಯಲ್ಲಿ ಬಂದ ಮೇಲೆ ಅದೇ ಓದೋದು ಬರೆಯೋದು ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಆಟದಲ್ಲಿ ತುಂಬ ಆಸಕ್ತಿ ಇರುತ್ತೆ ಈಗ ಚಿಕ್ಕ ಮಕ್ಳಂದ್ರ ಯಾವುದೇ ಆಟ ಇರಲಿ ಅವ್ರಿಗೆ ನಾನು ಇದನ್ನೇ ಆಡಬೇಕು ಇದನ್ನೇ ಅಂತ ಏನಿರೋಂಗಿಲ್ಲ ಎಲ್ಲ ಥರ ಆಟವು ಅವರು ಭಾಳ ಇಷ್ಟಪಡ್ತಾರೆ ಹೇಳ್ಬೇಕಂದ್ರೆ ಅವ್ರನ್ನ ನಾವು ಈಗ ಮನೇಲ್ಲಿ ಏನಾದರು ಅವರು ಈಗ ಸ್ಕೂಲ್ ರಜೆ ಬಂತು ಅಂದರೆ ಬೇಸಿಗೆ ರಜೆ ಬಂತು ಅಂದರೆ ಮತ್ತು ಅಕ್ಟೋಬರು ರಜೆ ಬಂತು ಅಂದರೆ ಅವ್ರ್ಗೆ ಮನೇಲ್ಲಿ ಸುಮ್ಮನೆ ಕೂಡಕ್ಕೆ ಆಗೋಲ್ಲ ನಾನು ಅವ್ರಿಗೆ ಏನೋ ಮನರಂಜನೆ ಈ ಸುಮ್ಮನೆ ಫೋನ್ ಹಿಡ್ಕೊಂಡು ಗೇಮ್ ಆಡ್ಕೊಳ್ತ ಕೂತ್ಕೊಂತಾರೆ ಇಲ್ಲ ಅಂದ್ರೆ ಟಿ ವ್ಯಾಗ ಚಿಂಟು ಅದು ಹರ್ ನೋಡ್ಕೊಳ್ತ ಕೂತ್ಕೊಂತಾರ ಅದಕ್ಕಿಂತ ಹೆಚ್ಚಾಗಿ ನಾವು ಅದನ್ನೆಲ್ಲ ಅವ್ರು ಕಲ್ತ್ಕೋಬಾರ್ದ್ ಆಟದಲ್ಲಿನ ಆಸಕ್ತಿ ಇರಬೇಕು ಅಂತ ಹೇಳಿ ಅಂದು ಅವ್ರನ್ನ ಬೇರೆ ಬೇರೆ ಥರ ಆಟಕ್ಕೆ ಅವ್ರನ್ನ ಭಾಳ ನಾವು ಪ್ರಿಪೇರ್ ಮಾಡ್ತೇವೆ ಆಟ ಆಡಸ್ತೇವೆ ಮನೆಯಲ್ಲಿ ಮನೇಲಿಯೇ ಯಾವುದಾದ್ರು ಒಂದು ಗೇಮನ್ನು ಮನೆಯಲ್ಲೇ ಅವ್ರು ಅಪ್ಪನ ಜೊತೆ ಯಾವುದಾದ್ರು ಬೇರೆ ಬೇರೇದು ಥರ ಗೇಮನ್ನು ಆಡ್ತಾರೆ ಕ್ಯಾರಮ್ ಬೋರ್ಡಾಗಲಿ ಈ ಥರ ಏನಾದರೂ ಆಟ ಆಡ್ತಾರೆ ಮತ್ತು ಬೇರೆ ನಾವು ಏನಾದರು ಈ ಬೇಸಿಗೆ ರಜೆ ಅಂತ ಬಂದಮೇಲೆ ಮನೆಯಲ್ಲೇ ಪ್ರತಿ ಸರ್ತಿಯು ಕೂಡೋಕ್ಕಾಗಲ್ಲ ಎಲ್ಲಾದರು ಹೋಗ್ಬೇಕಂತಂದ್ರೆ ಮೊದ್ಲೆನೇ ಪ್ಲಾನ್ ಮಾಡ್ಕೊಂಡು ಇರ್ತೀವಿ ಹೀಗಾಗಿ ಬೇರೆ ಬೇರೆ ಹತ್ತಿರ ಹುಡುಗರು ಮನೊರಂಜನೆ ಈ ಮನೆಯಲ್ಲಿ ಕೂತು ಕೂತು ಬೇಜಾರು ಅಂತ ಅನ್ಸುತ್ತೆ ಅವ್ಕೆ ಬರೀ ಸುಮ್ಮನೆ ಓದು ಬರೆ ಅಂತ ಅಂದರೆ ಅದ್ರಾಗ ಅವ್ರು ಜೀವನ ಕಳ್ದಂಗೆ ಆಗುತ್ತೆ ಓದೋದು ಬರೆಯೋದ್ರಲ್ಲಿ ಅಷ್ಟೇ ಅಲ್ಲ ಬೇರೆಯವರೂ ಆಟನ್ನು ಹೀಗೇ ಕಲ್ತ್ಕೋಬೇಕು ಅಂತೇಳಿ ಅವ್ರನ್ನ ಬೇರೆ ಬೇರೆ ಪಾರ್ಕಂತ ಹೇಳಿ ಇಲ್ಲ ಅಂದರೆ ಬೇರೆ ಎಲ್ಲಾದರು ಆಟದ ಇವಾಗಂತು ತುಂಬ ಜನ್ರೇಶನ್ ಮುಂದುವರ್ದಿದೆ ಅಲ್ವ ಯಾವುದಾದ್ರು ಆಟ ಅದು ಆಡ್ತಾ ಆಡೋದ್ರ ಅಂತಂದ್ರೆ ಬೇರೆ ಇದ್ದೇ ಇರುತ್ತೆ ಅಲ್ಲಿ ಏನಾದರು ನಾವು ಕರ್ಕೊಂಡು ಹೋದೆ ಅಂದ್ರೆ ಅವ್ಕೆ ತಾವಷ್ಟೇ ಅಲ್ದೆ ತಮ್ಮ ನಮ್ಮ ಮಕ್ಳು ಜೊತೆಯು ಬೇರೆ ಬೇರೆ ಥರದ ಮಕ್ಳು ಬಂದಿರ್ತಾರಲ್ವ ಹೀಗಾಗಿ ಅವ್ರಿಗೆ ಆಟದಲ್ಲಿ ತುಂಬ ಆಸಕ್ತಿ ಇನ್ನೂ ಜಾಸ್ತಿ ಮಾಡುತ್ತೆ ನಾವು ಇದು ಯಾವ ಒಂದು ಆಟ ಬಿಡುತ್ಲೆ ಇನ್ನೊಂದು ಆಟ ಒಂದಕ್ಕಿನ್ನ ಒಂದು ಜಾಸ್ತಿ ಅವ್ರು ಆಟ ಆಡಕ್ಕೆ ತುಂಬ ಅಂದ್ರೆ ಅಷ್ಟು ಖುಷಿಪಡ್ತಾರೆ ಹೊರಗೆ ಹೋಗಿ ಕರ್ಕೊಂಡು ಯಾವ ಮಕ್ಕಳಾದ್ರು ಅಷ್ಟೇ ನಾವು ಹೊರಗೆ ಹೋಗಿ ಕರ್ಕೊಂಡು ಹೋಗ್ತೀವಿ ಅಂತಂದ್ರೆ ಅವ್ರ್ಗೆ ಅಷ್ಟು ಖುಷಿ ಆಕ್ಕತಿ ಹೀಗಾಗಿ ಎಲ್ಲೇ ಹೋಗಲಿ ನೀವು ಇವಾಗ ಪಾರ್ಕಂತ ಹೇಳಿ ಇಲ್ಲ ಯಾವ್ದಾದ್ರು ದೊಡ್ಡ ದೊಡ್ಡ ಹೋಟೆಲ್ ಅಂತ ಹೊ ಅಲ್ಲಿ ಏನಾದರು ಕರ್ಕೊಂಡು ಹೋದರೆ ಈಗ ಚಿಕ್ಕ ಮಕ್ಳಿಗೆ ಅಂತ ಹೇಳಿಯೇ ಆಟದ ಮೈದಾನ ಅಂತಲೇ ಮಾಡಿ ಬಿಟ್ಟಿರ್ತಾರೆ ಹೀಗಾಗಿ ಪ್ರತಿ ಮಕ್ಕಳು ಅವರು ನಾವು ಊಟಕ್ಕಷ್ಟೇ ಹೋಗ್ತಿದ್ದೀವಿ ಅಂತ ಅನ್ಕೊಳಕೆ ಸಾಧ್ಯ ಇಲ್ಲ ನಾವು ಅಲ್ಲಿ ಆಟ ಆಡ್ತೀವಿ ನಮ್ಗೆ ಆಟ ಆಡೋಕ್ಕೆ ಚೆನ್ನಾಗಿದೆ ಅಂತೇಳಿ ತುಂಬ ಇಷ್ಟಪಟ್ಟು ಬಂದಿರ್ತವೆ ಅವು ಮಕ್ಕಳು ಹೀಗಾಗಿ ಅವ್ರು ಜಂಪಿಂಗ್ ಆಡ್ತಾರೆ ಮತ್ತು ಮೇಲೆ ಹತ್ತೋದು ಹಿಂಗೆ ಕೆಳಗೆ ಇಳಿದಿರುತ್ತೆ ಮತ್ತು ಬೇರೆ ಬೇರೆ ರೌಂಡ್ ಹೊಡ್ಯೋದು ಇರುತ್ತೆ ಮೇಲೆ ಜಾರುಬಂಡಿ ಅಂತ ಇರುತ್ತೆ ಅವ್ರಿಗೂ ಒಂಥರ ವ್ಯಾಯಾಮ ಅನ್ಸುತ್ತೆ ಅದು ಅದರಲ್ಲಿ ಮನೇಲ್ಲಿ ಇದ್ದು ಇದ್ದು ಬರೀ ಓದು ಬರೆ ಅಂದ್ರೆ ಅಷ್ಟೇ ಅಲ್ಲ ಅಂಥದ್ದರಲ್ಲಿ ಏನಾದರು ಕರ್ಕೊಂಡು ಹೋದರೆ ಅವರಿಗೆ ಬೇರೆ ಬೇರೆ ಥರ ಆಸಕ್ತಿ ಹುಟ್ಟುತ್ತೆ ಆಟವು ಇರುತ್ತೆ ಮತ್ತು ಪಾಟವೂ ಇರುತ್ತೆ ಹೀಗಾಗಿ ಎರಡನ್ನು ತಾವು ಆಟ ಆಡ್ಕೊಳ್ತನೇ ಇದ್ರೆ ಅಂತ ಅಂದರೆ ಅವ್ರಿಗು ತಮ್ಮ ಆರೋಗ್ಯವು ಚೆನ್ನಾಗಿರುತ್ತೆ ನಮ್ಗೂ ನಮ್ಮ ಮಕ್ಕಳೂ ತುಂಬ ಖುಷಿಯಿಂದ ಇರ್ತಾರಲ್ಲ ಅಂತೇಳಿ ತುಂಬ ಇಷ್ಟ ಬರುತ್ತೆ ಏಕಂದ್ರೆ ಅವ್ರಿಗೆ ಮಕ್ಳು ಅಂದ್ರೆ ಆಟ ಆಟ ಅಂದ್ರೆ ಮಕ್ಳು ಈ ಥರ ಹೀಗಾಗಿ ಅವ್ರ್ಗೆ ಪ್ರತಿಯೊಂದು ಆಟದಲ್ಲೂ ತುಂಬ ಇಷ್ಟಪಟ್ಟು ಆಟ ಆಡ್ತಾರೆ ಬರೀ ಪಾರ್ಕಿಗೆ ಹೀಗೆ ಎಲ್ಲಾದರು ಹೊರಗೆ ಕರ್ಕೊಂಡು ಹೋದ್ರೆ ತುಂಬ ಇಷ್ಟಪಟ್ಟು ಆಟ ಆಡ್ತಾರೆ ಮತ್ತು ಬೇರೆ ಸಮಯ ಏನಾದರು ನಾವು ಸ್ಕೂಲಿಂದ ಬಂದಮೇಲೆ ನಮ್ಮ ಮನೆ ಹತ್ತಿರದ್ರಲ್ಲೆ ಒಂದು ಪಾರ್ಕಿದೆ ಪ್ರತಿ ಸರ್ತಿನು ಅವರು ಸಾಯಂಕಾಲ ಸ್ಕೂಲಿಂದ ಬಂದಮೇಲೆ ಒಂದು ತಾಸು ಸಮಯ ಸ ಸೇವ್ ಮಾಡಿಕೊಂಡು ಉಳಿಸ್ಗೊಂಡು ಒಂದು ತಾಸು ಅವರು ಅಲ್ಲೆಯೇ ಆಟ ಆಡಿ ಬರ್ತಾರೆ ಏಕಂದ್ರೆ ಅವ್ರದ್ದು ಒಂಥರ ಆರೋಗ್ಯ ಅವರು ಓದು ಬರೆ ಸ್ಕೂಲಲ್ಲಿ ಅದೇ ಓದೋದು ಬರ್ಯೋದು ಮತ್ತು ಮನೆಗೆ ಬಂದಮೇಲೆ ಅದನ್ನೇ ಮಾಡೋದಕ್ಕಿಂತ ಈಗ ಒಂದು ತಾಸು ಅವರು ಹೊರಗಡೆ ಪ ಆಟ ಅದೆಲ್ಲ ಬಂದರೆ ಒಂಥರ ಮೈಂಡು ಪ್ರೆಶ್ಶಾಗಿ ಆಕ್ಕತಿ ಹೀಗಾಗಿ ಅವ್ರನ್ನ ಹೊರಗೆ ನಾವು ಸ್ವಲ್ಪ ಹೊರಗೆ ಬಿಟ್ಟರೆ ಅವ್ರಿಗು ಜನ್ರಲ್ ನಾಲೇಜ್ ಅಂತ ಬೆಳೀತೈತಿ ಹೊರಗೆ ಆಟ ಒಬ್ಬರು ಮಕ್ಳಿಂದ ಇನ್ನೊಬ್ಬರು ಕೂಡ ಅವರು ಸಂತೋಷವಾಗಿ ಆಟಾನ ಆಡ್ಬೋದು ಹೀಗಾಗಿ ಭಾಳ ಅಂದ್ರೆ ಭಾಳ ಇಷ್ಟ ಅವ್ರಿಗೆ ಆಟ ಅಂತಂದ್ರೆ ಮತ್ತು ನಮ್ಗೂ ನಮ್ಗೆ ಅದ್ರಲ್ಲಿ ಏನು ನಾವು ಅವ್ರು ಮಕ್ಳು ಜೊತೆಯೆ ಚಿಕ್ಕ ಮಕ್ಕಳಾಗಿ ನಾವು ಆಟ ಆಡ್ಬೋದು ಮತ್ತು ಹೀಗೆ ಅವ್ರಿಗೂ ಒಂಥರ ಖುಷಿ ಅಪ್ಪ ಅಮ್ಮನ ಜೊತೆಗೆ ಆಟ ಆಡಿದರೆ ಅವರು ಮಕ್ಳ ಜೊತೆಯೆ ನಾವು ಮಕ್ಕಳಾಗಿದ್ರೆ ಅವ್ರಿಗೆ ಓದೋದರಲ್ಲಿ ಬರೆಯೋದರಲ್ಲಿ ಎಷ್ಟು ಆಸಕ್ತಿ ಬರುತ್ತೋ ಆಟದಲ್ಲಿಯೂ ಅಷ್ಟೇ ಆಸಕ್ತಿ ಎರಡೂದ್ರಲ್ಲಿ ಸರಿ ಸಮಾನವಾಗಿ ಆಟ ಆಡ್ತಾರೆ ಹೀಗಾಗಿ ಅವ್ರಿಗೆ ತುಂಬ ಇಷ್ಟ ಆಟ ಅಂತಂದರೆ